ಯೋಗಾಭ್ಯಾಸವನ್ನು ಆರಂಭಿಸಲಿಕ್ಕೆ ನಿಜವಾಗಿ ಚಿಕ್ಕ ವಯಸ್ಸೇ ಸೂಕ್ತ ಚಿಕ್ಕ ವಯಸ್ಸಿನಲ್ಲಿ ಯೋಗ ಕಲಿತ್ರೆ ಒಂದು ಸಹಾಯ ಏನಂತ ಹೇಳಿದರೆ ಯೋಗಗಳಲ್ಲಿ ಬೇರೆ ಬೇರೆ ಆಸನಗಳಿರ್ತವೆ ಚಿಕ್ಕ ವಯಸ್ಸಿನಲ್ಲಿ ಕಲಿತ್ರೆ ನಮ್ಮ ದೇಹ ಅದಕ್ಕೆ ಬೇಗ ಹೊಂದಾಣಿಕೆ ಆಗ್ತದೆ ಮತ್ತು ಕೆಲವೊಂದು ಆಸನಗಳು ಮನುಷ್ಯನಿಗೆ ವಯಸ್ಸಾದಾಗೂ ದೇಹ ಅದಕ್ಕೆ ಸಮಯ ತಗೊಳ್ತದೆ ಅದನ್ನು ಅಥವಾ ಮುಂದೆ ನಾವು ಬಾಗಿ ನೆಲ ಮುಟ್ಲಿಕ್ಕೆ ಸಹ ಸಮಸ್ಯೆ ಆಗುತ್ತೆ ಆದರೆ ಈ ಚಿಕ್ಕ ವಯಸ್ಸಿನಲ್ಲಿ ಅದನ್ನು ರೂಢಿ ಮಾಡಿಕೊಂಡ್ರೆ ಅದು ಆದಷ್ಟು ಬೇಗ ಅವರಿಗೆ ದೇಹ ಅದಕ್ಕೆ ಹೊಂದಾಣಿಕೆ ಆಗ್ತದೆ ಮತ್ತು ಅದ್ರಿಂದ ಅವ್ರಿಗೆ ತುಂಬ ಪ್ರಯೋಜನ ಬರುತ್ತೆ ಚಿಕ್ಕ ವಯಸ್ಸಿಂದನೇ ದೇಹ ಸದೃಢವಾಗಿ ಬೆಳೀಲಿಕ್ಕೆ ಯೋಗ ತುಂಬ ಹೆಲ್ಪ್ ಆಗುತ್ತೆ